ಸ್ಥಳೀಯ ಕೃಷಿ ಉದ್ದಿಮೆ ಬೆಂಬಲ ನೀಡಲು ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪಿಸಲಾದ ಉದ್ಯಮ ಅಂದರೆ ಕೃಷಿ ನಮ್ಮ ನಾಡವ್ರಲ್ಲಿ ಕೃಷಿ ಅಂದರೆ ಮೀನು ಹಾಗೆ ಜಾನುವಾರು ಪೂರೈಕೆ ರೈತರ ಮಾರುಕಟ್ಟೆ ಕೃಷಿ ಪ್ರವಾಸೋದ್ಯಮ ವ್ಯವಹಾರ ಕೃಷಿ ಗುತ್ತಿಗೆ ಸೇವೆಗಳು ಇವೆಲ್ಲ ಹೇಳಬೇಕಂದ್ರೆ ಕೃಷಿದು ಭಾಳ ಇದ್ದೋ ಹಂಗೆಯೇ ನಮ್ಮ ಕೃಷಿ ಇದ್ದಲ್ಲಿ ನಾಡವ್ರು ಹಿಂದಿಂದ್ಲೂ ಬಂದಂಥದ್ದು ಒಂದು ಪದ್ಧತಿ ಅನ್ಕ ಹೇಳ್ಬೌದು ಹಂಗೆಯೇ ಕೃಷಿ ಅಲ್ಲಿ ಮತ್ತು ರೈತ್ರ ಮಾರುಕಟ್ಟೆ ಆಗಿರ್ಬೌದು ಪ್ರವಾಸೋದ್ಯಮ ಆಗಿರ್ಬೌದು ಪ್ರತಿಯೊಂದನ್ನು ಪ್ರತಿಯೊಂದ್ರಲ್ಲೂ ಸ್ಥಳೀಯ ಕೃಷಿ ಅಂದ್ರೆ ನಮ್ಮ ಯುವ ಜನರು ನಮ್ಮ ಜನ್ರಲ್ಲಿ ನಾಡೋರು ಅಂದರೆ ಹುಟ್ಟಿದ ಹಂಗೆಯೇ ಕೃಷಿ ಪದ್ದತಿಗಳು ಜಾನುವಾರು ಜಾನುವಾರು ಅಂದರೆ ನಾವು ಹೆಚ್ಚು ಹೆಚ್ಚು ದನ ಸಾಕ್ತವ ಹಂಗೇ ಆಕಳು ಎತ್ತು ಎಮ್ಮೆ ಅಂತ ಎಲ್ಲನೂ ಸಾಕ್ತವ ಹಾಗೇ ಮಾರುಕಟ್ಟೆಲೂ ನಮ್ಮ ಮಾಡ್ತವು ಉದ್ದು ಮಾಡ್ತವು ಹಾಗೆ ಭತ್ತ ಬೆಳಿತವೋ ಅವೆಲ್ಲ ಈಗೀಗ ಕಮ್ಮಿ ಆತೆ ಬಂದಿದ್ ನಮ್ಮ ಊರ ಬದಿಗೆ ಅಂದರೆ ಯಾವುದೂ ಇಲ್ಲ ಅಲ್ಲ ಹಂಗೆಯೇ ಕೃಷಿ ಸರಕು ಅಂಗಡಿ ಜಾನುವಾರು ಪೂರೈಕೆಯಲ್ಲಿ ಆ ಪ್ರವಾಸೋದ್ಯಮ ವ್ಯವಹಾರ ಕೃಷಿ ಗುತ್ತಿಗೆ ಸೇವೆಗಳು ಅಂದರೆ ಆ ಪ್ರವಾಸೋದ್ಯಮದಲ್ಲಿ ಗುತ್ಗೆ ಸೇವೆಗಳು ಅಂದರೆ ಗುತ್ತಿಗೆ ಸೇವೆಗಳು ಅಂದರೆ ನಾವು ಮಾವ್ನಣ್ ಗುತ್ಗೆ ಕೊಡ್ತವ ಹಾಗೆ ಬೇರೆ ಬೇರೆ ಹಣ್ಣು ಏನಾದರೋ ಮಾಡ್ದ ಅವೆಲ್ಲ ಗುತ್ಗೆ ಕೊಡ್ತವ ಹಂಗೆಯೇ ಮತ್ತು ಬೇರೆ ಹೇಳ್ಬೇಕು ಅಂದು ಅಂದರೆ ನಮ್ದು ಗುತ್ಗೆ ಕೊಡೊದಂದ್ರೆ ಮತ್ತು ಬೇರೆ ಹಣ್ಣು ಆಗಿರ್ಬೌದು ಯಾವುದೇ ಇದಾಗಿರ್ಬೌದು ಅವೆಲ್ಲ ಗುತ್ಗೆ ಕೊಡ್ತವ ಹಾಗೆ ಮತ್ತು ನಮ್ಮ ಗದ್ದೆಲ್ಲೆಲ್ಲ ನೆಡ್ತೆವಲ್ಲ ಚಿಮಡಿ ಹಣ್ಣು ಇವೆಲ್ಲ ಗುತ್ಗೆ ಕೊಡುಲ್ಲ ಹಾಗೆ ಭತ್ತ ಆಗಿದ್ರ್ ಇವೆಲ್ಲ ಗುತ್ಗೆ ಕೊಡುಲ್ಲ ಹಂಗೆ ಅನ್ಕಂಡು ಮಾಡೋಕ್ಕಿಂತ ಮುಂಚೆ ಗೇಣಿ ಕೊಡ್ತವ ಅವ ಗುತ್ಗೆ ಅಂದು ಹೇಳ್ಬೋದು ಹಾಗೆ ಪ್ರವಾಸೋದ್ಯಮದಲ್ಲಿ ಬೇರೆ ಊರಿಗೆ ಪ್ರವಾಸಕ್ಕೆ ಹೋಗೋದು ಹೀಗೆಲ್ಲ ಉಮೇದು ಇದೆ ನನಗೆ ಆದರೆ ನಾನು ಹೋಗುದು ಕಮ್ಮಿ ಪ್ರವಾಸಕ್ಕೆ ಹೋಗೂದ ಹೀಗೆ ಹೆಚ್ ಹೆಚ್ಚು ಕಮ್ಮಿ ಅಂದರೆ ಪ್ರವಾಸಕ್ಕೆ ಹೋಗೂದ್ ಆಗಲೇ ಇವೆಲ್ಲ ಆದರೆ ಸ್ಥಳೀಯ ಕೃಷಿ ಉದ್ದಿಮೆಗೆ ಹೆಚ್ಚು ಬೆಂಬಲ ನೀಡಿ ಗ್ರಾಮೀಣ ಪ್ರದೇಶ್ದಲ್ಲಿ ಉದ್ಯಮ ಅಂದರೆ ಒಂದು ನಮ್ಮ ಗೇರ್ ಬೀಜ ಪಾಕ್ಟ್ರಿ ಇಲ್ಲಿಲ್ಲಿ ಆಗಿರೋ ಒಂದು ಮಾದನಗಿರಿ ಸೈಡ್ ವಾಸುರ್ ಗುದ್ದಿಗಿ ಅನ್ನುವ ಊರಿದೆ ಆ ಊರ್ನ ಬದಿ ಒಂದು ಗೇರ್ಬೀಜ್ ಪ್ಯಾಕ್ಟ್ರಿ ಇಟ್ಟಿದಾರ ಆ ಇದ್ರ ಹಿಂದೆ ಎಲ್ಲ ಹೆಂಗ್ಸ್ರು ಅಂದರೆ ಸ್ಥಳೀಯ ಅಲ್ಲಿ ವಾಸ್ತ ನೋಡೋ ಅವ್ರು ಎಲ್ಲರೂ ಅಲ್ಲಿ ಕೆಲ್ಸಕ್ಕೆ ಹೋತರ್ ಪಾಪ ಏನಾದ್ರು ಆತಿಲಲ್ಲ ಆ ಕೆಲಸ ಹಂಗೆ ಅನ್ಕಂಡು ಕೆಲ್ಸಕ್ಕೆ ಹೋತರ್ ಅದು ಮತ್ತೇನಂದರೆ ಆ ಕೆಲ್ಸಕ್ಕೆ ಹೋಗಬೇಕಿದ್ರೆ ಕೆಲ್ಸಕ್ಕೆ ಹೋಗಬೇಕಿದ್ರೆ ಗೇರ್ಬೀಜ ಚೊಲೋದು ಇಂಥದ್ದೇ ಗೇರ್ಬೀಜ ತುಳಿಯುವುದು ಇಂಥದ್ದೇ ಕೆಲಸ ಇಂಥವೆಲ್ಲ ಮಾಡ್ಬೇಕಾದ್ರೆ ಏನು ಮಾಡ್ತಾರ ಹಂಗೆಯೇ ಅವ್ರು ಪಾಪ ಒಂದು ಏನಾದ್ರು ನೆರ್ವಾಗ ಬೇಕಲ್ಲ ಮಕ್ಕಳಿಗೆ ಅನುಕೂಲ ಆಗಬೇಕಲ್ಲ ಕಲಿಯೋಕ್ಕೆ ಓದುಕ್ಕೆ ಆಗದೆ ಹಿಂಗೆಯೇ ಎಲ್ಲದುಕ್ಕೂ ಇದಾಗ್ತಿದೆ ಎಂತ ಅಂದರೆ ಹೆಲ್ಪ್ ಆತಿದ ಅಂದು ಕೂಡ ಹೇಳ್ಬೌದು ಹಂಗೆಯೇ ಮತ್ತೇನು ಮತ್ತು ಬೇರೆ ಇದನ್ನು ಕ ಹೇಳಿದರೆ ರೈತ್ರ ಮಾರುಕಟ್ಟೆ ಈ ರೈತ್ರ ಮಾರುಕಟ್ಟೆಯಲ್ಲಿ ನಾಡೋರ್ದು ತರಕಾರಿ ಸಾಮಾನು ರೈತ್ರ ಮಾರುಕಟ್ಟಿಗೆ ಹೋಗುದ್ ಭಾಳ ವಿರಳ ಇವೆಲ್ಲ ಹೋಗುಗ್ ಸಾಧ್ಯವೇ ಇಲ್ಲ ಚಿಂಡಿ ಹಣ್ಣು ಒಂದು ಹೋಗುದ ಉದ್ದಿನ ಬ್ಯಾಳೆ ಒಂದು ಹೋಗೂದು ಉದ್ನ ಕಾಳು ಒಂದು ಹೋಗೋದು ಉದ್ದಿನ ಕಾಳನ್ನೂ ಇಲ್ಲೇ ಮಾರಾಟ ಮಾಡ್ಕ ಅದನ್ನು ತಿಂದು ಹಾಕ್ತರ ಹಂಗೆ ಅಂದ್ಕಂಡು ಮತ್ತು ಏನಂದರೆ ಹೀಗೆ ಪ್ರತಿಯೊಂದು ಆಗಿರ್ಬೌದು ಪ್ರವಾಸೋದ್ಯಮ ವ್ಯವಹಾರ ಗುತ್ತಿಗೆ ಸ್ಥಳಗಳಲ್ಲಿ ನಾವು ಗುತ್ಗೆ ಕೊಡೊದಾಗಿರುದು ಹೀಗೆ ಎಲ್ಲಾದರೂ ಮಾತು ಹಂಗೆ ಒಂದೊಂದು ಹೇಳುವುದು ಹಾಗೆ ಅಂದರೆ ಸ್ಥಳೀಯ ಕೃಷಿ ಉದ್ದಿಮೆಯಲ್ಲಿ ಹೀಗೆ ಬೆಂಬಲ ನೀಡ್ಬೇಕು ಪ್ರತಿಯೊಬ್ರಿಗೂ ಸಹಾಯ ಆಗಬೇಕು ಅದೇ ರೀತಿ ಒಂದು ಪ್ರತಿಯೊಂದು ಹೆಣ್ಣಿಗೇ ಆಗಲಿ ಗಂಡಿಗೇ ಆಗಲಿ ಉದ್ಯೋಗ ಅಂಬುದು ಬೇಕೆಯ ನಾಡೋರ ಜಾತಿಲಿ ಆಗಲಿ ಎಲ್ಲ ಜಾತಿಲೂ ವ ನಾವು ಉದ್ಯೋಗ ಅನ್ನೋದು ಬೇಕಾದಂಥ ಒಂದು ಪರಿಸ್ಥಿತಿ ಹಂಗೆಯೇ ಮತ್ತೇನು ಪ್ರತಿಯೊಂದು ಮಕ್ಕಳಿಗಾಗ್ಲಿ ಎಲ್ಲರಿಗೂ ಉದ್ಯೋಗ ಅನ್ನೂದು ಬೇಕೆಂಬುದು ಒಂದು ಹಾಗೆ ಮತ್ತೇನು ಹೇಳುವುದು ಮತ್ತೇನು ಹೇಳಬೇಕಂದ್ರೆ ಪ್ರತಿಯೊಂದು ಗಂಡಿಗಾಗಲಿ ಹೆಣ್ಣಿಗಾಗಲಿ ಕೆಲಸ ಅಂಬುದು ಬೇಕು ಉದ್ಯೋಗ ಅನ್ನೂದು ಬೇಕು ಕೃಷಿ ಆಗಿರಲಿ ರೈತರದ್ದು ಆಗಿರಲಿ ಮಾರುಕಟ್ಟಿಲಿ ಆಗಿರಲಿ ಅಥ್ವಾ ಪ್ರಾಣಿ ಚ ಪ್ರಾಣಿ ಪಕ್ಷಿಗಳನ್ನು ಸಾಕಿ ಅದನ್ನು ಮಾರುದಾಗಿರಲಿ ಜಾನುವಾರುಗಳು ಆಗಿರಲಿ ರೈತರ ಮಾರುಕಟ್ಟೆ ಆಗಿರಲಿ ಕೃಷಿ ಪ್ರವಾಸೋದ್ಯಮ ಆಗಲಿ ಹಾಗೇ ಮತ್ತು ಸರಕುಗಳನ್ನು ಅಂಗ್ಡಿಗಳನ್ನು ಮಾರುದಾಗ್ಲಿ ಪ್ರತಿಯೊಂದ್ರಲ್ಲೂ ನಾವು ಸಾಕುವುದು ಅಂದರೆ ವ್ಯವಸಾಯ ಮಾಡುದು ಆಗಿರಲಿ ಅದನ್ನು ಮಾರುದು ಆಗಲಿ ಒಟ್ಟು ಯಾವ್ದ್ರಲಾದ್ರು ನಮ್ಮ ಸ್ಥಳೀಯ ಜನರು ಉದ್ದಿಮೆಗೆ ಬೆಂಬಲ ನೀಡ್ಬೇಕು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚೆಚ್ಚು ಒಂದು ಉದ್ದಿಮೆ ಮಾಡ್ತಾರ ಅಂದರೆ ಅದಕ್ಕೆ ಸಪೋರ್ಟ್ ನೀಡ್ಬೇಕು ಅಂಬುದು ಈ ಜನ್ರದ್ದು ಒಂದು ಅಭಿಪ್ರಾಯ ಒಂದು ಮಾತು ಎಲ್ಲ ರೀತಿಯಿಂದಲೂ ಒಂದು ಲೆಕ್ಕ ಹೆಲ್ಪ್ ಮಾಡ್ಬೇಕು ಹಂಗೆಯೇ ಮತ್ತೇನು ಮತ್ತೇನು ಅಂಗಡಿ ಆಗಲಿ ಜಾನ್ವ ಇದೆ ಉದ್ಯಮ್ಗಳ ಬಗ್ಗೆ ಮಾತಾಡುದು ಕೃಷಿ ಸೇವೆಗಳ ಬಗ್ಗೆ ಆಗಲಿ ಹೀಗೆ ಪ್ರತಿ ಒಂದರ ಬಗ್ಯೂ ಮಾತಾಡುವುದು ಹೀಗೆ ಎಲ್ಲ ಹೆಲ್ಪ್ ಮಾಡುವುದು ಇವೆಲ್ಲ ಮಾಡ್ಬೇಕು ಹಂಗೆಯೇ ಅಂಗಡಿಯವರು ಪೂರೈಕೆ ಮಾಡುವಂತಹ ಸಾಮಾನು ಹಿಂಗೆ ಏನೇ ಆದರೂ ಒಂದು ರೀತಿ ಹೆಲ್ಪ್ ಆಗ್ಬೇಕು ಎಂಬುದು ಹಾಗೆ ಕೃಷಿ ಸರಕುಗಳ ಆಗ್ಲಿ ವ್ಯವಹಾರ ಆಗಲಿ ಕೃಷಿ ಪ್ರತಿ ಒಂದರಲ್ಲೂ ಮಾತಾಡ್ಬೇಕು ಕಡಿಗೆ ಮತ್ತು ಒಟ್ಟು ಯಾವುದು ಎಲ್ಲ ಲೆಕ್ಕದಲ್ಲೂ ಒಂದು ಕೃಷಿ ಎಂಬುದು ಆಗಲಿ ಜಾನುವಾರು ಆಗಲಿ ಯಾವ್ದ್ಲಿ ರೀತಿ ಇಂದಲೂ ನಮ್ಮ ಜನ ಏನಾಗ್ಬೇಕು ಮ್ಯಾನ್ ಬರ್ಬೇಕು ಮೇಲೆ ಆಗ್ಬೇಕು ಅನ್ನೂದು ಒಂದೇ ಮೇಲೆ ಬಂದು ಕಂಡೆ ಒಂದು ಉದ್ದಿಮೆಗೆ ಬೆಂಬಲ ನೀಡಿ ಅದರಿಂದ ಮತ್ತು ನಾವು ಒಂದು ಮೇಲ್ಮಟ್ಟದ್ದು ಇದಾಗ್ಬೇಕು ಅನ್ನೂದೇ